ಹದಿನೇಳು ಒಂದು ಎರಡು ಸಾವಿರ್ದ ಹತ್ತೊಂಬತ್ತು ಇಪ್ಪತ್ತೊಂದು ಎರಡು ಎರಡು ಸಾವಿರ್ದ ಹತ್ತೊಂಬತ್ತು ಇಪ್ಪತ್ತೊಂದು ಮೂರು ಎರಡು ಸಾವ್ರದ ಇಪ್ಪತ್ತು ಹತ್ತೊಂಬತ್ತು ಏಳು ಎರಡು ಸಾವ್ರದ ಇಪ್ಪತ್ತೆರಡು ಹದಿನೈದು ನಾಲ್ಕು ಎರಡು ಸಾವ್ರದ ಇಪ್ಪತ್ತ್ಮೂರು